ನಾನು ನಮ್ಮ ತೋಟವನ್ನು ಅಂಗಳದಲ್ಲಿಯೇ ಬೆಳೆಸಿದ್ದೇನೆ ನಮ್ಮ ಅಂಗಳದಲ್ಲಿ ಕೆಲವೆಲ್ಲ ಹೂವಿನ ಗಿಡಗಳು ಇವೆ ಅದರ ಒಟ್ಟಿಗೆ ಕೆಲವೆಲ್ಲ ತರಕಾರಿಗಳನ್ನೆಲ್ಲ ಹಾಕಿದ್ದೇನೆ ತರಕಾರಿಗಳಂತ ಹೇಳಿದರೆ ಅದರಲ್ಲಿ ಕೆಲವೆಲ್ಲ ಅಂದರೆ ಕಾಲ ಕಾಲಕ್ಕೆ ಆಗುವಂತಹ ತರಕಾರಿಗಳೆಲ್ಲ ಇದೆ ಅಂದರೆ ಅದು ಕೆಲವೆಲ್ಲ ಮಳೆಗಾಲದಲ್ಲಿ ಆಗುವುದು ಕೆಲವೆಲ್ಲ ಒಂದೊಂದು ಕಾಲಕ್ಕೆ ಅಂದರೆ ಚಳಿಗಾಲದಲ್ಲಿ ಆಗುವುದು ಎಲ್ಲ ಕಾಲದಲ್ಲಿ ಎಲ್ಲ ತರಕಾರಿಗಳನ್ನು ಬೆಳಿಲಿಕ್ಕೆ ಆಗುವುದಿಲ್ಲ ಕಾಲ ಕಾಲಕ್ಕೆ ತಕ್ಕಂತೆ ನಾವು ತರಕಾರಿಗಳನ್ನು ಬೆಳೀಬೇಕು ಅದೇ ರೀತಿ ನಮ್ಮ ತೋಟದಲ್ಲಿ ಕೆಲವೆಲ್ಲ ಹಣ್ಣುಗಳ ಗಿಡಗಳು ಸಹ ಇದೆ ಅದರಲ್ಲಿ ನನಗೆ ಕೆಲವೆಲ್ಲ ಹಣ್ಣುಗಳು ಅಂತ ಹೇಳಿದರೆ ತುಂಬ ಇಷ್ಟ ಇನ್ನು ಮಾವಿನಕಾಯಿ ಆಗಿರಬಹುದು ಚಿಕ್ಕು ಆಗಿರಬಹುದು ಅಥವಾ ನಮ್ಮ ಹಲಸಿನಹಣ್ಣು ಸಹ ನನಗೆ ತುಂಬ ಇಷ್ಟ ಮತ್ತು ಈಗ ನಾವು ನಮ್ಮ ಅಂಗಳದಲ್ಲಿ ನೆಟ್ಟಿರುವಂಥ ಗಿಡಗಳಲ್ಲಿ ಕೆಲವು ಗಿಡಗಳಲ್ಲಿ ಹೂಗಳು ಆಗ್ತಾ ಉಂಟು ಮತ್ತು ನಾನು ಸ್ವಲ್ಪ ಮಲ್ಲಿಗೆ ಗಿಡಗಳನ್ನೆಲ್ಲ ನೆಟ್ಟಿದ್ದೇನೆ ಅದರಲ್ಲಿ ಈಗ ಮಳೆಗಾಲದಲ್ಲಿ ಅಷ್ಟೇನೂ ಹೂಗಳನ್ನೆಲ್ಲ ಬಿಡುವುದಿಲ್ಲ ಆದರೆ ಚಳಿಗಾಲದಲ್ಲಿ ಅದು ತುಂಬ ಹೂಗಳನ್ನು ಬಿಡ್ತದೆ ಮತ್ತು ಸೆಕೆಗಾಲದಲ್ಲಿ ಅದು ತೀರಾ ಅಷ್ಟೇನೂ ಬಿಡದಿದ್ದರೂ ಒಂದು ಸಾಮಾನ್ಯವಾಗಿ ಅಷ್ಟು ಒಂದು ಕೆಲವು ಸ್ವಲ್ಪ ಮಟ್ಟಿಗೆ ಹೂಗಳನ್ನೆಲ್ಲ ಕೊಡ್ತದೆ ಆದರೆ ಈ ಈ ಗುಲಾಬಿ ಗಿಡಗಳೆಲ್ಲ ಈಗ ಮಳೆಗಾಲದಲ್ಲೆಲ್ಲ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಬೆಳೀತದೆ ಆದರೆ ಈಗ ಚಳಿಗಾಲದಲ್ಲಿ ಕೆಲವೊಮ್ಮೆ ಅದೆಲ್ಲ ಒಂದು ಅದರ ಎಲೆಗಳೆಲ್ಲ ಉದುರಿ ಹೋಗುವುದು ಇದೆ ಮತ್ತು ಸೆಕೆಗಾಲಕ್ಕೆ ಪುನಃ ಅದೆಲ್ಲ ಚಿಗುರಿ ಎಲ್ಲ ತುಂಬ ಚೆನ್ನಾಗಿದೆ ನಾನು ಅಂಗಳದಲ್ಲಿ ಬೆಳೆಸುವ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮಗೆ ಉಸಿರಾಡಲಿಕ್ಕೆ ಶುದ್ಧವಾದ ಗಾಳಿ ಸಿಕ್ತದೆ ಇದರಿಂದಾಗಿ ನಮ್ಮ ಆರೋಗ್ಯವೂ ತುಂಬ ಸುಧಾರಿಸ್ತದೆ ನಾವೊಂದು ನಮ್ಮ ಅಂಗಳದಲ್ಲಿರೋ ತೋಟದಲ್ಲಿ ಒಂದು ಅರ್ಧ ಗಂಟೆ ಸುತ್ತಾಡಿದರೆ ನಮಗೊಂದು ಶುದ್ಧವಾದ ಗಾಳಿಯನ್ನು ನಾವು ಉಸಿರಾಡಬಹುದು ಮತ್ತು ಅದು ನಮಗೆ ನೈಸರ್ಗಿಕವಾದಂತಹ ಗಾಳಿಯನ್ನು ಕೊಡ್ತದೆ ಇದು ಗಾಳಿ ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕೇಂತ ಹೇಳಿದರೆ ನಮ್ಮ ಅಂಗಳದಲ್ಲಿ ಕೆಲವೆಲ್ಲ ಗಿಡಗಳ ನಡುವೆ ನಾವು ತುಳಸಿ ಗಿಡವನ್ನು ಸಹ ಹಾಕಿದ್ದೇವೆ ತುಳಸಿ ಗಿಡದ ಗಾಳಿ ತುಂಬ ಆರೋಗ್ಯಕರವಾಗಿರುವುದರಿಂದ ಅದು ನಮ್ಮ ನಮ್ಮ ತೋಟದಲ್ಲಿ ಅಥವಾ ಅಂಗಳದಲ್ಲಿ ಅಡ್ಡಾಡಿದಾಗ ನಮಗೆ ಅದರಿಂದ ಆರೋಗ್ಯಕರವಾದ ಉಪಯೋಗ ಸಹ ಇದೆ